ನನಗೆ ಬಹಳ ಇಷ್ಟವಾದ ಅಡುಗೆ ಅಂದರೆ ಜೋಳದ ರೊಟ್ಟಿ ಬದ್ನೇಕಾಯಿ ಪಲ್ಯ ಯಾಕೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಪ್ರಮುಖವಾದ ಅಡುಗೆ ಅದು ಅದ್ರಿಂದ ಅದರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯ ಬಹಳಷ್ಟು ಉಪಯೋಗ ಇದೆ ಅನ್ನ ತಿನ್ನೋ ಬದಲು ರೊಟ್ಟಿ ತಿಂದರೆ ಸಕ್ಕರೆ ಕಾಯಿಲೆ ಬರೋದಿಲ್ಲ ಇದ್ದರೆ ಕಮ್ಮಿಯಾಗುತ್ತೆ ಮತ್ತೆ ಬೊಜ್ಜು ಇರೋ ಇರುವುದಿಲ್ಲ ಅದರಲ್ಲಿ ಅದು ತಿಂದು ಎಷ್ಟೊತ್ತಾದರು ಹೊಟ್ಟೆ ಹಶ್ವಾಗೊದಿಲ್ಲ ನನಗೆ ಅನ್ನ ತಿನ್ನೋದಕ್ಕಿಂತ ಜಾಸ್ತಿ ರೊಟ್ಟಿ ಅಂದರೆ ಬಹಳ ಇಷ್ಟ ಅದರಲ್ಲು ನಮ್ಮಮ್ಮ ಮಾಡೋ ಜೋಳದ ರೊಟ್ಟಿ ಬದ್ನೇಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ